ಹಲೋ ಇದು ಸ್ವಾತಿ ರೆಸ್ಟೋರೆಂಟಾ ನಾನು ನಿಮ್ಮ ರೆಸ್ಟೋರೆಂಟಿಂದ ಎರಡು ದಿನದ ಹಿಂದೆ ಪನ್ನೀರ್ ಮಂಚೂರಿಯನ್ನ ಆರ್ಡರ್ ಮಾಡಿದ್ದೆ ಸ್ವಿಗ್ಗಿಯಲ್ಲಿ ಅದು ತುಂಬ ಚೆನ್ನಾಗಿತ್ತು ನನಗೆ ಅದರ ಟೇಸ್ಟ್ ತುಂಬ ಹಿಡಿಸಿತು ಕ್ವ್ಯಾಲಿಟಿಯೂ ತುಂಬ ಚೆನ್ನಾಗಿತ್ತು ಹಾಗಾ ಹಾಗಾಗಿ ನಾನು ಮತ್ತೆ ಅದೇ ಪನ್ನೀರ್ ಮಂಚೂರಿಯನ್ನ ತಿನ್ನಬೇಕು ಅಂತ ಇಚ್ಛಿಸ್ತಾ ಇದ್ದೀನಿ ನಿಮ್ಮ ರೆಸ್ಟೋರೆಂಟಲ್ಲಿ ಮತ್ತೆ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದ್ದೀನಿ ಅದೇ ಟೇಸ್ಟ್ ಕ್ವ್ಯಾಲಿಟಿ ಮೇಂಟೇನ್ ಮಾಡಿ ಸರಿಯಾದ ಸಮಯಕ್ಕೆ ನನಗೆ ಡೆಲಿವರಿ ಕೊಡಿ